ಹಲೋ ಮ್ಯಾಮ್ ನಮಸ್ತೆ ನನ್ನ ಹೆಸರು ಅರ್ಪಿತಾ ಅಂತ ಮ್ಯಾಮ್ ಏನಿಲ್ಲ ನಮ್ಮ ಮನೆ ಅಲ್ಟ್ರೇಷನ್ ಮಾಡಿಸಿತ್ತು ಪೇಂಟ್ ಕೆಲಸ ಬಂದು ಬಾಯಲ್ಲಿ ನಿಂತ್ಬಿಟ್ಟಿದೆ ಅದಕ್ಕೆ ಪೇಂಟ್ ಏನಾದರೂ ನೀವೂ ರೆಡ್ಡಿಗಾರ್ ಅಂತ ಹೇಳಿದರು ಹಾಗಾಗಿ ನಿಮ್ಮ ಹತ್ತಿರ ಕಾಸ್ಟ್ ಕಮ್ಮಿ ಅಂತೆಲ್ಲ ಮಾತಾಡ್ತಿದ್ದರು ಹಾಗಾಗಿ ಮಾಡಿದ್ದು ಮ್ಯಾಮ್ ಏನು ಕಾಸ್ಟ್ ಬೀಳುತ್ತೆ ಅದು ಆದ ಮೇಲೆ ನಿಮ್ಮ ಹತ್ತಿರ ಯಾವ್ಯಾವ ಥರ ಏನೂ ಅವೈಲೇಬಲ್ ಇದೆ ಯಾವ ಯಾವ ಪೇಂಟಿಂಗ್ಸ್ ಅಂತ ಕೇಳೋಣ ಅಂತ ಓಕೆ ಮ್ಯಾಮ್ ಮ್ಯಾಮ್ ಇರೋ ಮನೆಯೇ ಅಲ್ಟ್ರೇಷನ್ ಮಾಡಿಸಿದ್ದು ಹ್ಞೂ ಹ್ಞೂ ಹ್ಞೂ ಆ ಥರ ಅಂದರೆ ಮ್ಯಾಮ್ ಫುಲ್ ಮನೆಗೆ ಮಾಡಿಸಬೇಕು ಅಂತ ಅಂದ್ಕೊಳ್ತಿದ್ದೀವಿ ನೋಡೋಣ ಮ್ಯಾಮ್ ನೀವು ಯಾವ ಥರ ಅಂದರೆ ನಿಮ್ದು ಸರ್ವಿಸ್ ಹೇಗೆ ಇರುತ್ತೆ ಅದು ನೋಡಿಬಿಟ್ಟು ಹೊರ್ಗಡೆ ಎಲ್ಲ ಮಾಡ್ಸೋಣ ಬೇಡ ಯೋಚನೆ ಮಾಡ್ತೀವಿ ಮ್ಯಾಮ್ ಅಂದರೆ ಹೊರ್ಗಡೆದೆಲ್ಲ ಮಾಡಿಸ್ಬೇಕಿತ್ತು

ಹ್ಞೂ ಹಾಂ ಹಾಂ ಹಾಂ ಹಾಂ ಹೌದಾ ಹಾಂ ಓಕೆ ಓಕೆ ಹಾಂ ಅದೇ ಮ್ಯಾಮ್ ಬರಬೇಕು ಅದಕ್ಕೆ ಮತ್ತು ಯಾವ್ಯಾವ ಕಲರ್ ಅವೈಲೇಬಲ್ ಇರುತ್ತೆ ಮ್ಯಾಮ್ ಹಾಂ ಓಕೆ ಅಲ್ಲ ಮ್ಯಾಮ್ ಇದು ಯಾವ್ಯಾವ ಕಲರ್ ಅವೈಲೇಬಲ್ ಎಲ್ಲ ಅವೈಲೇಬಲ್ ಇರುತ್ತಲ್ಲ ನಿಮ್ಮ ಹತ್ತಿರ ಹ್ಞೂ ಹ್ಞೂ ಹ್ಞೂ

ಸರಿ ಮ್ಯಾಮ್